ಹಲೋ ಸರ್ ಇದು ವಿಮಾನ ಸಂಸ್ಥೆಯಿಂದಲಾ ಮಾತಾಡ್ತಿರೋದು ಹಾಂ ಸರ್ ನನ್ನ ಹತ್ತಿರ ಇವಾಗ ಶಿವಮೊಗ್ದಿಂದ ಮುಂಬೈಗೆ ಹೋಗಕ್ಕಿದೆ ನನ್ನದು ಫ್ಲೈಟ್ ಬುಕ್ಕಾಗಿದೆ ಇವಾಗ ನಂಗೆ ಹೋಗ್ಲಿಕ್ಕೆ ಒಂದು ಸಮಸ್ಯೆ ಏನಂದರೆ ನಾನು ಹಾರ್ಟಿಸ್ಟು ನನ್ನ ಹತ್ತಿರ ಒಂದು ದೊಡ್ದು ದೊಡ್ಡದು ಪೇಂಟಿಂಗಿದೆ ಆದರೆ ಅದು ಫ್ರೇಮ್ ಬಂದೇ ಇಪ್ಪತ್ತು ಕೆ ಜಿ ಇದೆ ಅದುನ್ನನ್ನುನೂ ವಿಮಾನದಲ್ಲಿ ತೊಗೊಂಡೋಗಬೇಕು ಅದಕ್ಕೆ ಏನಾರೂ ಫೀಸ್ ಏನಾದ್ರೂ ಕೇಳೋಕ್ಕೆ ಫೋನ್ ಮಾಡಿದ್ದು ನನಗೆ ಫ್ಲೈಟ್ ಬಂದು ಒಂದು ನಾಲ್ಕು ದಿನ ಬಿಟ್ಟು ಅದರಲ್ಲಿ ನನಗೆ ಗೊತ್ತಿರಲಿಲ್ಲ ಇದು ಫಸ್ಟ್ ಟೈಮು ಹೋಗ್ತಿರೋದು ವಿಮಾನದಲ್ಲಿ ಅದ್ರಲ್ಲೂ ಬೇರೆ ಇದನ್ನು ಪಸ್ಟ್ ಬೇ ಫಸ್ಟ್ ಟೈಮ್ ಬೇರೆ ತೊಗೊಂಡೋಗ್ತಿರೋದು ಅದಕ್ಕೆ ನಾನು ಇದನ್ನು ವಿಚಾರಿಸಕ್ಕೋಸ್ಕರ ಕಾಲ್ ಮಾಡಿದ್ದು ಹೌದಾ ಹ್ಞೂ ಸಾರ್ ಹೌದು ಹಾಂ ನಾಳೆ ಬಂದ್ಬಿಟ್ಟು ಫೀಸ್ ಫು ಫೀಸು ಮತ್ತು ಇದನ್ನೆಲ್ಲ ಕೊಡಬೇಕಾ ಅಂದರೆ ಡಾಕ್ಯುಮೆಂಟ್ಸೆಲ್ಲ ಕೊಡಬೇಕಾ